ನಾನು ಮಿಸ್ಟರ್ ಆಚಾರ್ಯ ಹೇಳಿ ನಾನು ಟೂರಿಸ್ಟ್ ಆಗಿ ಬಂದಿದ್ದೀನಿ ಕರ್ನಾಟಕಕ್ಕೆ ಕಂದ ಕನ್ನಡ ಗೋತ್ತುಂಟು ನನಗೆ ಕನ್ನಡ ಅಂದರೆ ನನ್ನ ಮನೆ ಹಿರಿಯರೆಲ್ಲ ಕರ್ನಾಟಕದಲ್ಲಿ ಇದರು ಈಗ ನಾನು ಪಂಜಾಬಿನಿಂದ ಪಂಜಾಬ್ ಪಂಜಾಬ್ ಹೌದು ಹೌದು ಮೈಸೂರಿಗೆ ಬಂದೆ ಇದು ಇಲ್ಲಿ ಭಾರಿ ಗಂಧ ಮಾಡೋದು ಇದು ಭಾರಿ ಫೇಮಸ್ ಆಗಿದೆ ಭಾರಿ ಇಲ್ಲಿ ಸ್ಯಾಂಡಲ್ ಸೋಪು ಆಯಿಲು ಎಲ್ಲ ಏನದು ಹ್ಞೂ ಹ್ಞೂ ಹ್ಞೂ ಹ್ಞೂ

ಸರಿ ಸರಿ ಸರಿ ಆಯ್ತು ತ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಷನ್ ತ್ಯಾಂಕ್ ಯು

ಹಾಂ ಆಯ್ತು